ನಮ್ಮ ಭಾವನೆಗಳು ವಿಚಾರಗಳನ್ನ ಹಂಚ್ಕೊಳ್ಬೇಕಂದರೆ ಅಡಿಗೆ ಮನೆ ಮತ್ತು ಊಟದ ಊಟದ ಟೇಬಲ್ಗಳೆ ನಮಗೆ ಒಳ್ಳೆಯ ಜಾಗ ಯಾಕಂದರೆ ಮನೆಯಲ್ಲಿ ನೂರಾ ಮನೆಯಲ್ಲಿ ಎಷ್ಟೇ ಜನ ಇದ್ದರೂನು ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬಿಝಿ ಆಗಿರ್ತಾರೆ ಬೇರೆ ಬೇರೆ ಕೆಲಸ ಕೆಲಸಗಳಲ್ಲಿ ರ್ ಬಿಝಿಯಾಗಿರ್ತರೆ ಒಂದ್ ಟೈಮಲ್ಲಿ ನಾವು ಸಿಗೋದಂದರೆ ಮದ್ಯಾಹ್ನದ ಊಟದಲ್ಲಿ ಅಥ್ವಾ ರಾತ್ರಿ ಊಟದಲ್ಲಿ ಇವೆರಡು ಟೈಮಲ್ಲಿ ಮನೆಯಲ್ಲಿರೋ ಪರಿಸ್ಥಿತಿಗಳನ್ನೆಲ್ಲ ಮನೆಯಲ್ಲಿರೊ ಜನಗಳೆಲ್ಲ ಸೇ ಕುಳ್ ಕುಂತುಕೊಂಡು ಅದರ ಅದರ ಬಗ್ಗೆ ವಿಚಾರ ಮಾಡ್ತಾ ಊಟ ಮಾಡ್ತಾ ಮತ್ತು ಮನೆಯಲ್ಲಿ ಮನೆಯಲ್ಲಿ ದೊಡ್ಡವರಾಯಿತು ತಾಯಂದಿರು ಆಯಿತು ವರ್ಸ ಪುಡೀ ವರ್ಷ ಪೂರ್ತಿ ಅಡಿಗೆ ಮಾಡಿ ಎಲ್ಲರಿಗು ಬಡಿಸ್ತಾ ಇರ್ತಾರೆ ಅದನ್ನ ಒಂದು ಒಂದು ಡೇ ಒಂದು ದಿನ ನಾವು ಅವರನ್ನ ಅರಾಮಾಗಿ ಕುಂದಿರಿಸಿ ಅವ್ರಿಗೇನು ಇಷ್ಟ ಇದೆಯೋ ಏನು ಕಷ್ಟ ಇದೆಯೋ ಅದನ್ನೆಲ್ಲಾ ಅಡಿಗೆ ಮಾಡ್ತಾ ಅವರ ಜೊತೆ ಏನು ನಾವು ಮಾತಾಡ್ಕೊಂತ ಅವರ ಜೊತೆ ಅವರದ್ದು ಕಷ್ಟ ಸುಖಗಳ್ನ ನಾವು ಹಂಚ್ಕೊಂಡು ಊಟ ಮಾಡ್ತಾ ನಮ್ಮ ಸುಖ ನಮ್ಮಲ್ಲಿ ನಮ್ಮ ದಿನಚರಿಯಲ್ಲಿ ಏನು ನಡೆದಿದೆ ಅನ್ನೋದನ್ನ ಅವರಿಗೆ ಹೇಳ್ತ ಅವರ ದಿನಚರಿಯಲ್ಲಿ ಏನು ನಡೆದಿದೆ ಅಂತ ನಾವು ಕೇಳ್ಕೊಳೋದು ಅಗ್ರಿ ಈ ಅಗ್ರಿ ನಮಗೇನಪ್ಪ ಅಂದರೆ ಖುಷಿ ತರೋ ವಿಷಯ ಒಂದ್ವೇಳೆ ಅವರದ್ದು ಏನಾದರು ಮನಸ್ಥಿತಿಗಳು ಕೆಟ್ಟಿದ್ದರೆ ಅಥ್ವಾ ಅವರ ವಿಚಾರಗಳೇನಾದರು ಕೆಟ್ಟಿದ್ದರೆ ಅದನ್ನ ನಾವು ಸರಿ ಪಡಿಸೋದು ಅಥವ ನಮ್ಮ ನಮ್ಮ ವಿಚಾರಗಳು ಅಥ್ವಾ ನಮ್ಮ ಪರ ನಮ್ಮ ಭಾವನೆಗಳು ಏನಾದರು ಕೆಟ್ಟದಾಗಿದ್ದರೆ ಅವರ ಜೊತೆ ನಾವು ಹಂಚ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಕ್ಕೆ ಅಡಿಗೆ ಮನೆ ಮತ್ತು ಊಟದ ಊಟದ ಟೇಬಲ್ ಊಟದ ಊಟದ ಮನೆ ಏನಿದೆ ಊಟದ ಟೇಬಲ್ಗಳೇನಿದೆವಲ್ಲ ನಮಗೆ ಅಗ್ರಿ ಸಹಾಯ ಮಾಡ್ತವೆ ಅದೇ ರೀತಿ ನಾವು ನಮಗೇನು ಇಷ್ಟ ಅಂತ ನಮ್ಮ ತಂದೆ ತಾಯಿಗಳು ನಮಗೆ ದಿನಾಗಲು ನಮಗೇನು ಅಡಿಗೆ ಇಷ್ಟ ನಮ್ಗೇನು ತಿಂಡಿ ಇಷ್ಟ ನಮಗೇನು ಕುಡಿಲಿಕ್ಕೇನು ಇಷ್ಟ ಅಂತ ಅವರೇಗೆ ನಮ್ಮ ಬಗ್ಗೆ ವಿಚಾರ ಮಾಡ್ತರೆ ನಾವು ಅವರ ಬಗ್ಗೆ ಒಂದು ಅಥ್ವಾ ಎರಡು ಮೂರು ವಾರದಲ್ಲಿ ಡೇ ದಿನಾಗಲು ಮಾಡೋದೇನು ಬೇಕಾಗಿಲ್ಲ ವಾರದಲ್ಲಿ ಒಂದು ಒಂದು ದಿನ ಅವರ ಜೊತೆ ಅವ್ರಿಗೇನು ಇಷ್ಟನೋ ಅವರಿಗೇನು ಕಷ್ಟನೋ ಅದರ ಬಗ್ಗೆ ನಾವು ಅವರನ್ನ ಕೇಳ್ಕೊಂಡು ಅದರ ಪ್ರಕಾರ ಅದರಲ್ಲಿ ಅಡಿಗೆ ಮಾಡ್ತಾ ಅದರ ಬದ್ದು ಅಡಿಗೆ ಮಾಡಿದ್ದನ್ನ ಊಟ ಮಾಡ್ತಾ ಎಲ್ಲ ಸ್ ಮನೆ ಯಜ ಮನೆ ಮಂದಿಯೆಲ್ಲ ಕುಂತ್ಕೊಂಡು ಊಟ ಮಾಡೋದಾಗಿರ್ಬೋದು ಇದೇ ಪ್ರಕಾರ ಮಾಡ್ಕೊಳ್ತಾ ಹೋದ್ರೆ ಅವರಿಗೆ ನಮಗೆ ಅನ್ನೋದು ಒಳ್ಳೆಯ ಒಳ್ಳೆಯ ಅಭಿಪ್ರಾಯಗಳು ಎಲ್ಲರ ಜೊತೆ ಹಂಚಿಕೆ ಆಗ್ತವು ಅದನ್ನ ಬಿಟ್ಟು ಅವರು ಬಂದಾಗ ಅವರಷ್ಟೆ ಊಟ ಮಾಡ್ಕೊಂಡು ಹೋಗೋದು ನಾವು ಬಂದು ಕುಂತಾಗ ನಾವು ಊಟ ಮಾಡ್ಕೊಂಡು ಹೋಗೋದು ಇಲ್ಲಪ್ಪಾ ಅವರು ಬಂದದ್ನಾಗ ಅವರಷ್ಟೆ ಅಡಿಗೆ ಮಾಡ್ಕೊಂಡು ಉಣ್ಣೋದು ನಾವು ಬಂದಾಗ ನಾವಷ್ಟೆ ಅಡಿಗೆ ಮಾಡ್ಕೊಂಡು ಇಡುದು ಇಲ್ಲಾ ಹೊರಗಡೆಯಿಂದ ತಂದು ತಿನ್ನೋದು ಇದೆಲ್ಲಾ ಇದೆಲ್ಲಾ ಕೆಲಸಗಳು ಏನೋ ಒಂಥರ ಮನಸ್ಸಿಗೆ ನೋವು ನೋವು ಮಾಡುತ್ತೆ ಹೊರತಾಗಿ ಯಾವುದೇ ಪರಿ ಯಾವುದೇ ನಮ್ಮ ಪರಿವಾರದ ಪರಿವಾರದವರಿಗೆ ಅದ್ರ ಬಗ್ಗೆ ಯಾವುದೇ ಆ ಏನಪ್ಪ ಅಂತಂದರೆ ಅವರ ಅವರ ಪಾಡಿಗೆ ಅವರು ಅವರು ಇದ್ದರೆ ಏನು ಮನೆ ಮನೆ ಮಂದಿಯಲ್ಲ ಮನೆ ಮಂದಿಗಳ ಮನಸುಗಳೆಲ್ಲ ಒಂದಾಗೊಲ್ಲ ಅದನ್ನೆಲ್ಲ ತಗದು ಹಾಕಿ ಮನೆಯಲ್ಲಿ ವಾರದಲ್ಲಿ ಅಥ್ವ ಒ ದಿನ ದಿನ ಆಗಲಿಲ್ಲ ಅಂದರೂನು ವಾರದಲ್ಲಿ ಒಂದು ಒಂದೊಂದು ದಿನ ಆದರು ಎಲ್ಲಾರು ಕುಂತ್ಕೊಂಡು ಎಲ್ಲರು ನೀಟಾಗಿ ಅಡಿಗೆ ಮಾಡ್ಕೊಂಡು ಎಲ್ಲಾರು ಮಾತಾಡ್ತಾ ನಗ್ತಾ ಕಷ್ಟಗಳು ಆಗಿರ್ಬೌದು ಸುಖಗಳ್ ಆಗಿರ್ಬೌದು ಹಂಚುಕೊಂಡು ಊಟ ಮಾಡ್ತಾಯಿದ್ದರೆ ಅವರಿಗೂ ಏನೋ ಒಂಥರ ವಾರಾಂತ್ ವಾರದಲ್ಲಿರುವ ಕಷ್ಟಗಳೆಲ್ಲ ವಾರಂತ್ಯದಲ್ಲೆ ಕೊನೆ ಆಗುತ್ತೆ ಅಥ್ವ ಎಲ್ಲಾ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳ್ ಎಲ್ಲಾರ ಜೊತೆ ಹಂಚಿಕೊಂಡು ಊಟ ಮಾಡಿದರೆ ನಮ್ಮ ಆರೋಗ್ಯನು ಚಲೋ ಇರುತ್ತೆ ಮತ್ತು ನಮ್ಮ ಮನೆಯವರ ಜೊತೆ ನಮ್ಮ ಹಾವ ಭಾವಗಳು ಚಲೋ ಇರುತ್ತವು ಅದನ್ನ ಬಿಟ್ಟು ಇಲ್ಲಾ ನಾನು ಹೊರಗಡೆ ಹೋಗಿ ಊಟ ಮಾಡ್ತೀನಿ ಮನೆಯವರು ಮನೆಯವರ ಪ್ರಕಾರ ಇರಲಿ ನಾನು ನನ್ನದೇ ಆದಾ ನನ್ನದೇ ಆದ ಬೇರೆ ಬೇರೆ ಲೋಕದಲ್ಲಿ ಇರ್ತಿನಿ ಅಂತಂದರೆ ಅದು ಆಗ್ಲಾರದು ಅದು ತಪ್ಪು ಅದನ್ನು ಬಿಟ್ಟು ಅದನ್ನು ಬಿಟ್ಟು ತಾಯಿಯವರು ನಮಗೆ ಏನು ನಮ್ಗೇನು ಇಷ್ಟನೋ ಏನು ಇಷ್ಟ ಏನು ಕಷ್ಟನೋ ನಮ್ಗೇನು ಬೇಕು ಬೇಡಗಳ್ನೆಲ್ಲ ಅವರೆಂಗೆ ನಮ್ಮನ್ನ ಗೊತ್ತಾಗ್ಲಾರದೆ ಅವರು ನಮಗೆಲ್ಲ ಮಾಡಿ ಕೊಡ್ತರೋ ಅದೇ ರೀತಿ ವಾರದ ಪೂರ್ತಿ ಮಾಡದಿದ್ದರು ವಾರಾಂತ್ಯದಲ್ಲಿ ಅವರಿಗೇನು ಬೇಕು ಅವ್ರನ್ನ ಯಾವ ಥರಾ ನೋಡ್ಕೊಬೇಕು ಅವರಿಗೆ ಏನು ಇಷ್ಟ ಅವರಿಗೆ ಏನು ಕಷ್ಟ ಅನ್ನೋದನ್ನ ನಾವು ಅವರ ಜೊತೆ ಕೂತ್ಕೊಂಡು ವಿಚಾರ ಮಾಡಿ ಅವರು ನಾವು ಅವರು ಅವ್ರಾಯಿತು ನಾವಾಯಿತು ಅವರ ಜೊತೆ ಊಟ ಮಾಡ್ದಾಗ ವಿಚಾರಗಳನ್ನ ನಾವು ತೋಡ್ಕೊಂಡರೆ ಅದರ ಪ್ರಕಾರ ಅವರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ನಾವೇನು ತಪ್ಪ್ ಮಾಡಿರ್ತಿವಿ ಹಿರಿಯರಾದರೆ ಅವರು ತೀರಿಸ್ತರೆ ನಮ್ಮ ಅವರ ಕಡೆಯಿಂದ ಏನು ತಪ್ಪಾಗಿದೆ ಅಂತ ನಮಗೆ ತಿಳಿದಷ್ಟು ತಿಳಿಸ್ತೀವಿ ಅಂತಂದಲ್ಲ ತಿಳಿದಷ್ಟು ಅವರಿಗೆ ಹೇಳ್ಬೌದು ಅದನ್ನು ಬಿಟ್ಟು ಇಲ್ಲ ನಾನು ಮಾಡಿದ್ದೇ ಚಲೋ ಅವರು ಮಾಡಿದ್ದು ಕೆಟ್ಟು ಅಂತಂದೇಳಿ ಅವರ ಜೊತೆ ವಾದ ಮಾಡ್ಕೊಳ್ತಾ ನಿಂತ್ಕೊಂಡರೆ ಮನೆಯಲ್ಲಿರೋ ವಾತಾವರಣ ಎಲ್ಲಾ ಹದಗೆಡುತ್ತೆ ಅದನ್ನ ಬಿಟ್ಟು ವಾರದಲ್ಲಿ ವಾರಾಂತ್ಯದಲ್ಲಿ ಅವರ ಜೊತೆ ನಾವು ಕುಂತ್ಕೊಳ್ಳೋದು ಅವ್ರನ್ನ ಅವ್ರನ್ನ ವ್ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಊಟ ಮಾಡೋದು ಮನೆಯಲ್ಲಿ ಅಡಿಗೆ ಮಾಡಿ ಅವರು ಅವರು ವಾರ ಪೂರ್ತಿ ಅಡಿಗೆ ಮಾಡಿದರೂನು ವಾರಾಂತ್ಯದಲ್ಲಿ ಒಂದು ದಿನ ನಾವು ಅವರನ್ನ ಕುಂದಿರಿಸಿ ನಮ್ಗೇನು ಬರುತ್ತೊ ಅವರಿಗೆ ಏನ್ಬೇಕು ಬೇಡ ಅನ್ನೋದು ತಿಳ್ಕೊಬೇಕು ಒಂದ್ವೇಳೆ ಅವರಿಗೆ ಏನು ಬೇಕು ಬೇಡ ಅನ್ನೋದು ನಮಗ್ ಗೊತ್ತಾಗದೆ ಇದ್ದರೆ ನಮ್ಮ ಕೈಯಲ್ಲಿ ಏನು ಆಗುತ್ತೋ ಏನು ಸಾಧ್ಯವಾಗತ್ತೋ ಅದನ್ನ ಅವರಿಗೆ ಮಾಡಿ ಉಣಿ ಬಡಿಸಿ ಉಣಿಸಿದ್ದರೆ ಅವರಿಗು ಮನಸ್ಸಿಗೆ ಒಂಥರ ತೃಪ್ತಿ ನಾವು ಇಷ್ಟು ದಿನ ಮಾಡಿದರಲ್ಲಿನು ನಮಗೇನೋ ವಾರಾಂತ್ಯದಲ್ಲಿ ನಮ್ಮ ತಂದೆಯವರನ್ನ ಆಯಿತು ತಾಯಿಯವರನ್ನ ಆಯಿತು ನಮ್ಮ ಬಂಧುಗಳ್ನಾಯ್ತು ಕುಂದಿರಿಸಿ ಅವರು ಏನು ಇಷ್ಟ ಕಷ್ಟಗಳನ್ನ ಮಾಡಿ ಕೊಟ್ಟಿದ್ದೀವಿ ಅನ್ನೋದು ಮನಸ್ಸು ತೃಪ್ತಿ ನಮ್ಮಲ್ಲಿರುತ್ತೆ ಅದರ ಅದನ್ನು ಬಿಟ್ಟು ಅವರೇ ಅವರೇ ಅವರು ದೊಡ್ಡವರು ಅವರ ಜೊತೆ ಏನು ಮಾತಾಡ್ಬೇಕು ಅವರು ಚಿಕ್ಕವರು ಅವರ ಜೊತೆ ಏನು ಮಾತಾಡ್ಬೇಕು ಅನ್ನೋ ಬೇಧ ಭಾವ ನಮ್ಮ ಮನಸಲ್ಲಿ ಇಟ್ಕೊಬಾರ್ದು ಅದರ ಪ್ರಕಾರ ಮಾಡಿಕೊಳ್ತಾ ಹೋದ್ರೆ ಮನೆಯಲ್ಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಫುಲ್ ಅಂದರೆ ಮನೆಯಲ್ಲಿರೋ ಎಲ್ಲಾ ವ್ಯಕ್ತಿಗಳು ಚೆನ್ನಾಗಿ ಮನಸ್ಸುಗಳು ಬೆರೆಯುತ್ತವೆ ಅಂತ ಹೇಳ್ತಾ ಇದ್ದೀನಿ